ಹೌದು

ಹಾಂ ಅಲ್ಲಮ್ಮ ಆ ಬುಕ್ಕು ವಾಪಸ್ಸು ಬೇಕು ನೀವು ಗ್ರಂಥಾಲಯಕ್ಕೆ ಅದನ್ನು ವಾಪಸ್ಸು ಮಾಡಲೇಬೇಕು ಹಾಂ ನೀವು ದಂಡ ಕಟ್ಬೇಕಾಗುತ್ತೆ ಬು ಪುಸ್ತಕ ಸಿಗಲಿಲ್ಲ ಅಂದರೆ ಅದರಲ್ಲಿ ಏನು ಏನು ಬೆಲೆ ಇರುತ್ತೆ ಆ ದಂಡ ಆ ಅದೇ ದಂಡನ ಕಟ್ಬೇಕಾಗುತ್ತೆ ನೀವು ಯಾವ ಬುಕ್ಕು ತೊಗೊಂಡಿದ್ದು ನೋಡಿಬಿಟ್ಟು ಹೇಳ್ತೀನಿ ಅದಕ್ಕೆ ಐನೂರು ರೂಪಾಯಿ ಇದೆ ನೀವು ಅದಷ್ಟನ್ನು ಕಟ್ಟಿಬಿಟ್ಟು ದಂಡ ಕಟ್ಟಿಬಿಟ್ಟು ನಿಮಗೆ ಬೇರೆ ಪುಸ್ತಕ ಕೊಡ್ಬೋದು ನೀವು ಕಟ್ಟಿಲ್ಲ ಅಂದರೆ ನಾವು ಮತ್ತೆ ನಿಮಗೆ ಬೇರೆ ಪುಸ್ತಕನ ಕೊಡೋಕ್ಕಾಗಲ್ಲ ಹಾಂ ಸಿಗುತ್ತೆ ಅದೇ ನಿಮ್ಮದು ದಂಡ ಎಲ್ಲ ಕಟ್ಟಿದ ಮೇಲೆ ನಾವು ಕೊಡ್ತೇವೆ ಆದ್ರೆ ಈಗ ಕೊಡೋ ಪುಸ್ತಕನ ನೀವು ಹುಷಾರಾಗೇ ಇಟ್ಕೋಬೇಕು ಇಟ್ಕೋಬೇಕು ಮತ್ತೆ ಹಾಗೇ ಹುಷಾರಾಗಿ ತಂದು ಕೊಡಬೇಕು ಮತ್ತೆ ದಂಡ ಕಟ್ಟಿ ಜಾಸ್ತಿ ಆಗುತ್ತೆ ಎರಡರಷ್ಟು ಆಗುತ್ತೆ ನಿಮಗೆ ದಂಡ ಹಾಗಾಗಿ ಹುಷಾರಾಗಿ ಈಗ ಕೊಡೋ ಪುಸ್ತಕನ ಹಿಂತಿರಿಗ್ಸ್ಬೇಕು ಸರಿ ಹಾಂ ಸರಿ ಆಯ್ತ್ ಈ ಪುಸ್ತಕನ ಹುಷಾರಾಗಿ ವಾಪಸ್ಸು ಕೊಡಿ